ನಾನು ಆರಿಸಿಕೊಂಡಿರುವ ಎರಡನೇಯ ಉತ್ಪನ್ನ ಮಡಿಲ ಗಣಕ ಮಡಿಲ ಗಣಕ ಬಳಸುವುದು ತುಂಬನೇ ಅಪಾಯಕಾರಿ ಜಾಲಬಂಧ ಇದ್ದರೆ ಮಾತ್ರ ಕೆಲಸ ಮಾಡಲು ಸಾಧ್ಯವಾಗುತ್ತದೆ ಇದನ್ನು ಖರೀದಿಸುವುದು ಬಹಳ ಖರ್ಚಾಗುತ್ತದೆ ಆರೋಗ್ಯ ಸಮಸ್ಯೆ ಉಂಟಾಗುತ್ತದೆ ಮಾನವನಿಗೆ ಕಣ್ಣು ಉರಿ ಕಿವಿ ನೋವು ಕೈಕಾಲು ಕೂತಲ್ಲಿಯೇ ಕೂತುಕೊಂಡು ಸೊಂಟ ನೋವು ಬರುವ ಸಾಧ್ಯತೆ ಹೆಚ್ಚಿರುತ್ತದೆ ಇದನ್ನು ಬಳಸುವುದಿರಿಂದ ಪ್ರಾಣಿ ಪಕ್ಷಿಗಳಿಗೆ ಹಾನಿ ಉಂಟಾಗುತ್ತದೆ ಇದರಿಂದ ಅಪಾಯಕಾರಿ ಹೆಚ್ಚು ಏಕೆಂದರೆ ನಮ್ಮ ಖಾಸಗಿ ಮಾಹಿತಿಗಳು ಬೇಗನೆ ಎಲ್ಲರಿಗೂ ಹರಡುವ ಸಾಧ್ಯತೆ ಹೆಚ್ಚಿರುತ್ತದೆ ವಯಕ್ತಿಕ ಮಾಹಿತಿಗಳನ್ನು ಸುಲಭವಾಗಿ ಹರಡುವ ಸಾಧ್ಯತೆಗಳು ಹೆಚ್ಚು ಮತ್ತು ಮಾನವನು ಮಾನಸಿಕ ಒತ್ತಡದಿಂದ ಬಳಲುವ ಸಾಧ್ಯವಾಗಿರುತ್ತದೆ ಹಾಗು ಇದರಿಂದ ವಯಸ್ಸು ಕಮ್ಮಿ ಆಗುವ ಅಂದರೆ ಆಯಸ್ಸು ಕಮ್ಮಿ ಆಗುವ ತೊಂದರೆಯೂ ಹೆಚ್ಚಿರುತ್ತದೆ ಮಡಿಲ ಗಣಕಗಳಲ್ಲಿ ಉನ್ನತೀಕರಿಸುವ ಕಾರ್ಯ ಸೀಮಿತವಾಗಿರುತ್ತದೆ ಕಾರಣ ತಾಂತ್ರಿಕತೆ ಮತ್ತು ಆರ್ಥಿಕತೆ ಮಡಿಲ ಗಣಕಗಳಿಗೆ ಉನ್ನ ಉದ್ಯಮ ವ್ಯಾಪಿತ ಮಾನದಂಡ ಫಾರ್ಮ್ ಫ್ಯಾಕ್ಟರಿ ಇರುವುದಿಲ್ಲ ಪ್ರತಿಯೊಂದು ದೊಡ್ಡ ಮಡಿಲ ಗಣಕಗಳಿಗೆ ಸ್ವಂತ ಏಕ ಸ್ವಾಮ್ಯತ ವಿನ್ಯಾಸ ಮತ್ತು ಕಟ್ಟಡವಿರುತ್ತದೆ ಈ ಕಾರಣಕ್ಕೆ ಮಡಿಲ ಗಣಕಗಳಿಗೆ ಉನ್ನತೀಕರಿಸುವುದು ಕಷ್ಟ ಮತ್ತು ರಿಪೇರಿ ಖರ್ಚು ದುಬಾರಿಯಾಗಿರುತ್ತದೆ ಇದರಿಂದ ಬಹಳಷ್ಟು ಹಾನಿಯಾಗುವ ಸಾಧ್ಯತೆಗಳು ಹೆಚ್ಚಿರುತ್ತದೆ ಕಾರ್ಯ ನಿರ್ವಹಿಸುವಾಗ ನಾವು ಒಬ್ಬರ ಮಾಹಿತಿ ಇನ್ನೊಬ್ಬರಿಗೆ ಬೇಗ ಹರಡುವ ಸಾಧ್ಯತೆ ಹೆಚ್ಚಿರುತ್ತದೆ ಇದರಿಂದ ಜಾಗೃತಗೊಳ್ಳುವುದು ಅಷ್ಟೇ ಮುಖ್ಯವಾಗಿರುತ್ತದೆ ಇದರಿಂದ ತುಂಬನೇ ಸಮಸ್ಯೆಗಳಿರುತ್ತದೆ ಆದ್ದರಿಂದ ಇದನ್ನು ಬಳಸುವಾಗ ಎಚ್ಚರಿಕೆಯಿಂದ ಬಳಸುವುದು ಅಗತ್ಯವೆಂದು ತಿಳಿಸಲಾಗುತ್ತದೆ ಆದ್ದರಿಂದ ಪ್ರತಿಯೊಬ್ಬರು ಇದನ್ನು ಬಳಸುವ ಮುನ್ನ ತಮ್ಮ ಮಾಹಿತಿಯನ್ನು ಜಾಗೃತಗೊಳಿಸುವುದು ಉತ್ತಮ ಮ ಅದಾಗಿಯೂ ಇದರಿಂದ ಅಂತರ್ಜಾಲ ಇದ್ದರೆ ಮಾತ್ರ ಕೆಲಸ ಮಾಡಲು ಸಾಧ್ಯವಾಗುತ್ತದೆ ಅಂತರ್ಜಾಲ ಬಳಸುವುದರಿಂದ ಪ್ರಾಣಿ ಪಕ್ಷಿಗಳಿಗೆ ಹಾನಿಯಾಗುವ ಸಾಧ್ಯತೆಗಳು ಹೆಚ್ಚು ಅಂದರೆ